ಮಾರುಕಟ್ಟೆಗಳಲ್ಲಿ ಇವಾಗ್ ನಾವು ರೆಡಿಮೆಂಟ್ ಬಟ್ಟೆಗಳಿಂತ ಕೈಯಲ್ಲಿ ಬಟ್ಟೆ ಮಾಡಿರೋದು ಯಾಕೆ ಇಷ್ಟಪಡ್ತೀವಿ ಅಂತಂದರೆ ಈಗ ನೇಕಾರರೆಲ್ಲಾ ಸ್ವಲ್ಪ ಎಷ್ಟೊಂದು ಅದಕ್ಕೆಲ್ಲಾ ಚೆನ್ನಾಗೆ ಮಾಡಿರ್ತಾರೆ ಯಾಕಂತಂದರೆ ಅದೆಲ್ಲ ಕೈಯಲ್ಲೆ ನೇಯಿದ್ಬಿಟ್ಟು ಎಲ್ಲ ಇವಾಗ ಮತ್ತು ಪ್ರಾದೇಶಿಕ ಬಟ್ಟೆಗಳಲ್ಲೇ ಈಗ ರಾಸಾಯನಿಕ ವಸ್ತುಗಳಿಂದೆಲ್ಲ ಇವಾಗ ಪ್ರತಿಯೊಂದುನೂ ಎಲ್ಲ ರಾಸಾಯನಿಕ ವಸ್ತುಗಳಿಂದಲೇ ಪ್ರಾದೇಶಿಕಗಳಲ್ಲೀ ಬಳಕೆ ಮಾಡ್ತಿರೋದು ಅದು ನಮ್ಮ ಹಳ್ಳಿಗಳಲ್ಲಾದರೆ ರಾಸಾಯನಿಕವಾಗಿರುವಂಥ ಯಾವುದೇ ವಸ್ತುಗಳನ್ನಾಗಿ ಮಾಡಿಬಿಟ್ಟು ಏನು ಮಾಡೋಲ್ಲ ಅದರಲ್ಲಿ ಯಾಕಂತಂದರೆ ಇವಾಗೆಲ್ಲ ಕೈಯಲ್ಲೇ ನೇಯಿದ್ಬಿಟ್ಟು ಕೈಯಲ್ಲೇ ಇದು ಮಾಡಿಬಿಟ್ಟು ಅದಕ್ಕೆ ಬಟ್ಟೆಗಳನ್ನೆಲ್ಲಾ ಸಿಟಿಗಳಿಗೆಲ್ಲಾ ಕಳಿಸ್ತಾರೆ ಅಲ್ಲಿ ಕಳ್ಸಿದಾಗ ಯಾಕೆ ಎಲ್ಲ ಇಷ್ಟಪಡ್ತಾರೆ ಅಂತಂದರೆ ಇದಕ್ಕೋಸ್ಕರನೇ ಇಷ್ಟಪಡೋದು ಉದಾಹರ್ಣೆಗೆ ಹೇಳ್ಬೇಕು ಅಂತಂದರೆ ಇಲ್ಲೇ ನಮ್ಮ ಮೊಳ್ಕಾಲ್ಮೂರು ತಗೊಳ್ಳಿರಿ ಮೊಳ್ಕಾಲ್ಮೂರ್ನಲ್ಲಿಯೇ ನೇಕಾರರು ಎಷ್ಟು ಚೆನ್ನಾಗ್ ಸೀರೇ ರೇಷ್ಮೆ ಸೀರೆಯನ್ನು ನೇಯ್ತಾರೆ ಅದೇ ಇವಾಗೆಲ್ಲ ಸಿಟಿಗಳೆಲ್ಲ ಹೋಗ್ತಾಯಿದೆ ಅದೇ ಪ್ರಾದೇಶಿಕ ಬಟ್ಟೆಗಳೆಲ್ಲ ತಂದರೆ ಎಲ್ಲ ರಾಸಾಯನಿಕ ಅದು ಇದು ಎಲ್ಲ ಹಾಕಿ ಎಲ್ಲ ಇರ್ತಾರೆ ಅದು ಜಾಸ್ತಿ ದಿನ ನಮಗೆ ಬಳಕೇನೂ ಬರೋಲ್ಲ ಅದೇ ನಮ್ದು ಇಲ್ಲೇ ನಾವು ಹಳ್ಳಿಗಳಲ್ಲಿ ನೋಡಿದರೆ ಎಷ್ಟೋ ತುಂಬ ಚೆನ್ನಾಗಿದೆ ಆದ ಕಾರಣ ಬಟ್ಟೆಗಳು ಯಾಕೆ ರೆಡಿಮೇಡ್ನೇ ಜಾಸ್ತಿ ಇಷ್ಟಪಡೋಲ್ಲ ಹಳ್ಳಿಗಳಲ್ಲಿ ಮತ್ತೆ ಕೈಯಲ್ಲೆ ನೇಯ್ದಿರುವಂಥ ಬಟ್ಟೆಗಳು ಇಷ್ಟಪಡ್ತಾರ್ ಅಂದರೆ ಇದೇ ಕಾರಣಕ್ಕೆ ಎಲ್ಲರೂ ಇಷ್ಟಪಡೋದು